ಹಲೋ ಕೇಳಸ್ತೈತಾ ಮೇಡಮ್ ನಾನು ತಬಸಮ್ ಮಾತಾಡ್ತ ಇದ್ದೀನಿ ನೀವು ಆದ್ಯ ಅವರಲಾ ಹಾಂ ಅದೇ ನಿಮ್ಮ ಬ್ಯಾಂಕಿಗೆ ನಾನು ಬರ್ತ ಬರ್ಬೇಕು ಅನ್ಕೊಂಡು ಇದ್ದೀನಿ ಅಕೌಂಟ್ ಓಪನ್ ಮಾಡಬೇಕು ಅದಕ್ಕೆ ನಾಳೆ ಬರ್ ಬರ್ತೀನಿ ಹಾಂ ಅದೇ ಅದೇ ಏನೇನು ತಗೊಂಡು ಬರಬೇಕು ಏನೇನು ತಗೊಂಡು ಬರಬೇಕು ಓಪನ್ ಮಾಡೋಕ್ಕೆ ಕೇಳೋಕ್ಕೆ ಕಾಲ್ ಮಾಡಿದೆ ಇಲ್ಲ ಇಲ್ಲ ಫಸ್ಟ್ ಓಪನ್ ಮಾಡ್ತಿರೋದು ನಾಳೇನೆ

ಹಾಂ ಹ್ಞೂ

ಜೆರಾಕ್ಸ ಒರ್ಜಿನಲ್ಲಾ ಹಾಂ ಹಾಂ ಆಯ್ತು ಆಯ್ತು ಹಾಂ ಏನು ಜೆರಾಕ್ಸ್ ತೊಗೊಂಡು ಬರಬೇಕಾ ಒರ್ಜಿನಲ್ ತಗೊಂಡು ಬರಬೇಕಾ ಹಾಂ ಓಕೆ ಹೌದಾ ಆಯಿತು ಬರ್ತೀನಿ ಆಯ್ತು ಟ್ಯಾಂಕ್ ಯು ಮ್ಯಾಮ್ ಹಾಂ ಮದ್ಲು ನೀವು ಕೊಡ್ತಿರಾ ನನಗೆ

ಆಗಲ್ವಾ ಹಾಂ ಹಾಂ ಯಾವಾಗ ಕೊಡ್ತೀರಾ ಎಷ್ಟು ಟೈಮ್ ಆಗಬೇಕು ಮೂರು ತಿಂಗ್ಳು ಆಗ್ಬೇಕಾ ಹಾಂ ಆಯಿತು ಹಂಗೆ ಆಗಲಿ ಓ ಹೌದ ಹಾಂ ಮಂಡೇ ಬರಲಾ ಟೈಮ್ ಟೈಮ ಎಸ್ಟ್ ಗಂಟೆಗೆ ಬರಬೇಕು ಹಾಂ ನಾಲ್ಕಾ ಅವ್ನ ತಗೊಂಡು ಬನ್ನಿ ಹಾಂ ಹಾಂ ನಾಲ್ಕು ಗಂಟೆಗೆ ಬರಲಾ ಲೆವೆನ್ ಓ ಕ್ಲಾಕಿಗೆನೆ ಬರಬೇಕ ಹಾಂ ಹಾಂ ಆಯ್ತು ಹಂಗೆ ಮಾಡ್ತೀನಿ ಹಾಂ ಆಯ್ತು ಬೆಳಿಗ್ಗೆನೆ ಲೆವೆನ್ ಓ ಕ್ಲಾಕಿಗೆ ಬರ್ತೇನೆ ಆಯ್ತು ಹಾಂ ಓಕೆ ಓಕೆ ತ್ಯಾಂಕ್ ಯು ಮೇಡಮ್